ರನ್ನಿಂಗಿನಲ್ಲಿ ನನ್ನ ಒಂದು ಅನುಭವ ಏನೆಂದ್ರೆ ರನ್ನಿಂಗ್ ಅನ್ನೋದು ಒಂದು ಚಿಕ್ಕ ವಯಸ್ಸಿನಿಂದ ಬಂದಂತಹ ಅನುಭವ ಪ್ರೈಮರಿ ಆಗ್ಬೋದು ಐ ಸ್ಕೂಲ್ ಆಗ್ಬೋದು ಕಾಲೇಜ್ ಆಗ್ಬೋದು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೇನೆ ರನ್ನಿಂಗ್ ಸ್ಪರ್ಧೆಯಲ್ಲಿ ರನ್ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಬಹುಮಾನಗಳನ್ನು ಕೂಡ ಪಡೆದಿದ್ದೇನೆ ನೂರು ಮೀಟರ್ ಆಗ್ಬೋದು ಇನ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಎಂಟುನೂರು ಮೀಟರ್ ಸಾವಿರದ ಇನ್ನೂರು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತೇನೆ ಹಾಗೆ ನಾ ಅದರಲ್ಲಿ ಆದಂತಹ ಒಂದು ಹಾಸ್ಯ ಘಟನೆ ಅಂದರೆ ನಾನು ಹೈ ಸ್ಕೂಲಲ್ಲಿ ಇರುವಾಗ ಅಂತ ಆದಂತಹ ಒಂದು ಘಟನೆ ಮಳೆ ಮಳೆಗಾಲ ಅದು ಅಲ್ಲಿ ತುಂಬ ಜಾರ್ತಾ ಇತ್ತು ಮಳೆ ಬಂದು ಆಗ ನಮಗೆ ರನ್ನಿಂಗ್ ಕಾಂಪಿಟಿಷನ್ ಏನೆಂದ್ರೆ ಒಂದು ತಾಲೂಕು ಮಟ್ಟದ ಒಂದು ಕಾಂಪಿಟಿಷನ್ ಆಗಿತ್ತದು ಅದ್ರಲ್ಲಿ ಇನ್ನೂರು ಮೀಟರ್ ಓಟ ಇನ್ನೂರ್ ಮೀಟರ್ ಓಟ ಅಂದರೆ ಒಮ್ಮೆ ಹೋಗಿ ಅಲ್ಲಿಂದ ಹೋಗಿ ಹೋಗಿ ಹಿಂದೆ ಹಿಂದೆ ಬರಬೇಕು ಹಾಗೆ ಆ ಒಂದು ಕಾಂಪಿಟಿಷನಲ್ಲಿ ನಮ್ಮದು ರನ್ನಿಂಗ್ ಇತ್ತು ಆಗ ಇನ್ನೂರು ಮೀಟರ್ ರನ್ನಿಂಗ್ ರೇಸ್ ಆಗ ನಾನು ನೂರು ಮೀಟ್ರ್ ಓಡಿ ಆಗಿದೆ ಇನ್ನು ಇನ್ನೂ ನೂರು ಮೀಟ್ರ್ ಓಡಬೇಕು ಆಗ ಎಲ್ಲ ಇದ್ದ ಹತ್ತು ಜನ ಕೂಡ ಒಬ್ಬರ ಕಾಲು ಒಬ್ಬರ ಕಾಲು ತಾಗಿ ತಾಗಿದಾಗೆ ಎಲ್ಲರು ಜಾರಿ ಜಾರಿ ಬಿದ್ದಂತಹ ಅನುಭವ ಅದೊಂದು ಈಗಲೂ ಕೂಡ ನೆನಪಿದೆ ಅದೊಂದು ಆ ಹೊತ್ತಿನಲ್ಲಿ ತುಂಬ ಹಾಸ್ಯವಾಗಿತ್ತು ಆದರೂ ಕೂಡ ಒಂದು ಒಳ್ಳೆಯ ಅನುಭವ ಹಾಗೆ ಇನ್ನು ಹೇಳೋದಂದ್ರೆ ಒಂದ್ಸ ಒಂದುವರೆ ಸಾವಿರ ಮೀಟರ್ ರನ್ನಿಂಗ್ ಮಾಡಿದ್ದೆನೆ ನಾನು ಒಮ್ಮೆ ಅದರಲ್ಲಿ ಒಂದು ಇಷ್ಟು ಎಂಟು ಸುತ್ತಾ ಏಳು ಸುತ್ತಾ ಅಂತ ಇತ್ತು ಈಗ ನೆನಪಿಲ್ಲ ಒಂದು ಐದನೇ ಐದನೇ ಸುತ್ತಿಗೆ ನಾನು ಬಿದ್ದೆ ನಾನಂತ ಅಲ್ಲ ಒಂದು ನಾಲ್ಕೈದು ಜನ ಬಿದ್ದರು ಒಂದು ಆ ರನ್ನಿಂಗ್ ರೇಸಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದರು ರನ್ನಿಂಗ್ ಓಡ್ತಾ ಇದ್ವಿ ಐದು ರೌಂಡ್ ಆಯ್ತು ಕಂಪ್ಲೀಟ್ ಆಗಿದೆ ಐದನೇ ರೌಂಡಲ್ಲಿ ಒಂದು ನಾಲ್ಕು ನೈ ಆರು ಜನ ಬಿದ್ವಿ ಆರು ಜನ ಬೀಳುವಾಗ ಅದರಲ್ಲಿ ಅವರೆಲ್ಲ ಹೊ ಹೊರಹೋಗಿದ್ದಾರೆ ಬಿದ್ದವರೆಲ್ಲ ಎದ್ದುಕೊಂಡು ಪುನಃ ಅವ್ರು ರನ್ನಿಂಗ್ ಮಾಡಲಿಲ್ಲ ಆದರೆ ನಾನೊಬ್ಬ ರನ್ನಿಂಗ್ ಮಾಡಿದ್ದೇನೆ ಏನಾಯಿತಂದ್ರೆ ನನ್ನದು ಆರು ರೌಂಡ್ ಕಂಪ್ಲೀಟ್ ಆಯಿತು ಏಳನೇ ರೌಂಡ್ ಕಂಪ್ಲೀಟ್ ಆಯಿತು ನಾನು ಹೇಳ್ತಿದ್ದೆ ನನ್ನದು ಕಂಪ್ಲೀಟ್ ಆಯಿತು ಆಯಿತು ಆಯಿತು ಅಂತ ಯಾರು ಕೂಡ ಕೇಳುವರಿಲ್ಲ ನನ್ನ ಅದರಲ್ಲಿ ಒಂದು ಹೇಗಿತ್ತಂದರೆ ಒಬ್ಬೊಬ್ಬರಿಗು ಒಂದು ಒಂದು ವ್ಯಕ್ತಿಯನ್ನು ಕೊಡ್ತಾರೆ ಅವರು ಎಷ್ಟು ಸರ್ಕಲ್ ಹೊಡೆದ್ರು ಅಂತ ಕೌಂಟ್ ಮಾಡಿ ಕೌಂಟ್ ಮಾಡಲಿಕ್ಕೆ ಲೆಕ್ಕ ಮಾಡಲಿಕ್ಕೆ ಹಾಗೆ ನನ್ನದು ಏಳು ಸುತ್ತು ಆಗಿತ್ತು ಆದರೂ ಕೂಡ ನನ್ನನ್ನು ವಿನ್ ಅಂತ ಯಾರಿಗು ಹೇಳಲೇ ಇಲ್ಲ ಹಾಗೆ ಏಳು ಸುತ್ತಾಗಿ ಎಂಟನೆ ಸುತ್ತು ನಾನು ಹೋಡೆದಿದ್ದೇನೆ ಹಾಗೆ ಅದರಲ್ಲಿ ನಾನು ತುಂಬ ಆರ್ಗ್ಯೂ ಮಾಡಿದೆ ಯಾರು ಕೂಡ ಹೇಳಿಲ್ಲ ನಾನು ಎಲ್ಲ ಹೇಳುದು ಅವ ಬಿದ್ದು ಓ ಹೋಗಿದ್ದಾನೆ ಹಾಗೆ ಹೀಗೆ ಅಂತ ಕೊನೆಗೆ ನನ್ನದು ಒಂದು ಡ್ರಾಯಿಂಗ್ ಸರ್ ಇದ್ದರು ಅವರು ಬಂದು ಹೇಳಿದರು ಇಲ್ಲ ನಾನು ನೋಡಿದ್ದೇನೆ ಅವನು ಎದ್ದು ಸಾರಿ ಬಿದ್ದು ಪುನಃ ಎದ್ದು ಓಡಿದ್ದಾನೆ ಹಾಗೆ ಅಂತಹೇಳಿ ಹಾಗಾಗಿ ಅದೊಂದು ಒಳ್ಳೆಯ ಅನುಭವ ನನ್ನದು ಯಾಕೆಂದ್ರೆ ನನ್ನ ಒಂದು ರನ್ನಿಂಗ್ ಮಾಡುವ ಒಂದು ಕ್ಷೇತ್ರದಲ್ಲಿ ನನ್ನ ಒಂದು ದೊಡ್ಡ ಅನುಭವ ಅದು ಹಾಗೆ